ಹಾಂ ನಮಸ್ಕಾರ ಹೇಳಿ ರೀ ಹಾಂ ಹೌದು ಹೇಳಿ ರೀ ಹೌದು ಹೇಳಿ ರೀ ಅಮ್ಮವ್ರೆ ಹಾಂ ತಾವು ಯಾರು ಗೊತ್ತಾಗ್ಲಿಲ್ಲ ರೀ ಹಾಂ ಹೇಳಿ ರೀ ಮೇಡಮ್ಮವ್ರೆ ಹೌದು ರೀ ಯಾಕೆ ರೀ

ನೆಗಡಿ ಆಗ್ಯದೆ ಹಾಂ ಹಾಂ ಏನು ಜ್ವರ ಏನಾರೂ ಬರ್ತದೇನು ಜ್ವರ ಇಲ್ಲ ಅಷ್ಟೇ ನೆಗಡಿ ಅಷ್ಟೇ ಐತಿ ಹಾಂ ಹಾಂ ಹಾಂ ಹಾಂ ರೀ ಹಾಂ ಹಾಂ ನೀವು ನ

ಹೌದು ರೀ ಅಲ್ಲ ಈಗ ಶೀತದ ಜೊತೆ ಜ್ವರ ಏನಾರೂ ಅದ ಅಂತಂದರೆ ಒಂದು ಸ್ವಲ್ಪ ಗಾಳಿ ಅದೆಲ್ಲ ಚೇಂಜ್ ಆಗೈತಿ ಕೊರೋನ ಬೇರೆ ಅಂತ ಹೇಳಕ್ಕತ್ಯಾರೆ ಅದಕ್ಕೆ ಮತ್ತು ಬೇರೆ ಬೇರೆ ಏನು ಸಿಮ್ಟಮ್ಸ್ ಅದಾವೆ ಬರೀ ಅಷ್ಟೇ ಅದ ನೆಗಡಿ ಜ್ವರ ಅಷ್ಟೇ ಅದ ರೀ ಹಾಂ ರೀ ಹ್ಞೂ ಹಾಂ ಹಾಂ ಮತ್ತು ಏನು ಮತ್ತೇನು ಮನೆಯಾಗ ಯಾರೋ ಹೇಳಿದ ಗುಳ್ಗೆ ಪಳ್ಗೆ ಏನೂ ತೊಗೊಂಡಿಲ್ಲಲ್ಲ ರಿ

ಹೌದು

ಹಾಂ ಹಾಂ ಹೌದು ರೀ ಸರಿ ನಾನು ನಾಳೆ ಕ್ಲಿನಿಕ್ ಒಳಗೆ ಹನ್ನೆರಡರಿಂದ ಮೂರು ಗಂಟೆ ಇರ್ತೀನಿ ರೀ ಮತ್ತು ಸಾಯಂಕಾಲ ಏಳರಿಂದ ಎಂಟು ಗಂಟೆ ಇರ್ತೀನಿ ನೀವು ಯಾವ ಟೈಮ್ ಒಳಗೆ ನಿಮ್ಗೆ ಅನುಕೂಲ ಆಕೈತೆ ರೀ

ನಂದು ಹಾಸ್ಪಿಟ್ಲ್ ಇಲ್ಲಿ ಜೈನ್ ಸರ್ಕಲಿಂದ ಕುಷ್ಟಗಿ ರೋಡ್ ಅದ ಅಲ್ಲ ರಿ ಅಲ್ಲಿ ಸಜ್ಜನ್ ಡಾಕ್ಟ್ರ್ ಪಕ್ಕಕ್ಕೇನ ರೀ ಸಜ್ಜನ್ ಡಾಕ್ಟ್ರದು ಒಂದು ಹಾಸ್ಪೆಟ್ಲ್ ಅದ ಅದ್ರ ಪಕ್ಕಕ್ಕೇನ ಮಾಡೀವಿ ರೀ ಹಾಂ ರೀ ನಾನು ಹಾಂ ಟ್ವೆಲ್ ಟ್ವೆಲಿಂದ ತ್ರೀ ಓ ಕ್ಲಾಕ್ವರೆಗೂ ಇರ್ತೀನಿ ರೀ ಹನ್ನೆರಡರಿಂದ ಮೂರು ಇರ್ತೀನಿ ರೀ ಸಂಜೆ ಮುಂದೆ ಏಳು ಗಂಟೆಯಿಂದ ಒಂಬತ್ತು ಗಂಟೆ ಇರ್ತೀನಿ ಹಾಂ ನಿಮ್ದು ಅನ್ಕೂಲಾದ ಟೈಮ್ನ್ಯಾಗ ಬನ್ರಿ ಹಾಂ ಬೆಳಿಗ್ಗೆ ಬನ್ರಿ ಹಾಂ ಹಂಗೆ ಒಂದು ವೇಳೆ ಏನಾರೂ ಇವತ್ತು ಹೆಚ್ಚು ಕಡಿಮೆ ಅಂತ ಅನಿಸ್ತು ಅಂತಂದ್ರೆ ಇವತ್ತು ಸಾಯಂಕಾಲ ಏಳು ಗಂಟೆಯಿಂದಲೂ ಇರ್ತದೆ ರೀ ಕ್ಲಿನಿಕ್ ಮತ್ತು ಹಂಗೇನಾರೂ ಭಾಳ ತ್ರಾಸು ಆದ್ರೆ ಇವತ್ತು ಒಂಬತ್ತು ಗಂಟೆ ಒಳಗೆ ಬನ್ರಿ ನೈಟ್ ಸಾಯಂಕಾಲ ಏಳರಿಂದ ಹಾಂ ಹಾಂ ಸಿಗ್ತೀನಿ ಸಿಗ್ತೀನಿ ರೀ ಹಾಂ ಬಂದು ಭೇಟಿ ಆಗಿ ಹ್ಞೂ ನಮಸ್ಕಾರ ರೀ